ಹಾಂ ನಮ್ಸ್ಕಾರ ರೀ ಅಲ್ಲ ನೀವೇ ಇದು ಮಾಡ್ಬೇಕ್ ಅಂತ ಹೇಳಿದ್ರು ನಾನೇ ಇದಾಗಿ ಬರ್ಬೇಕು ಕಸ್ಟಮರ್ ಬರ್ಬೇಕು ಅಂತ ಹೇಳಿದರು ಅವರು ಅದಕ್ಕೆ ನಿಮ್ದು ಬಸ್ವೇಶ್ವರ ಖಾನಾವಳಿ ರೀ ಓಕೆ ಓಕೆ ಏನೇನು ಸಿಗ್ತದೆ ರೀ ಅಲ್ಲಿ ನಮ್ಮ ಸಲುವಾಗಿ ಊಟಕ್ಕೆ ತಿಂಡಿಗೆ ಹ್ಞೂ ರೀ

ಓಹ್ ಇಷ್ಟು ಸಾಕು ಬಿಡಿರಿ ಒಳ್ಳೇದಾಯ್ತು ಹೌದಾ ವೀಕ್ಲಿ ಒನ್ಸಾ ನೀವು ಹೋಳ್ಗೆ ಕೊಡೋದು ಓಕೆ ಓಕೆ ಆಂ ಹಾಂ ಹಾಂ ಹಾಂ ಆಯ್ತು ರೀ ಓಕೆ ಓಕೆ ನೀವು ಹೋಳಿಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಾ ಪರವಾಗಿಲ್ಲ ಪರ್ವಾ ಪರವಾಗಿಲ್ಲ ಅಂದರೆ ಒಂದು ಊಟಕ್ಕೆ ಎಷ್ಟು ಟೋಟಲಿ ಎಲ್ಲ ಹ್ಞೂ ರೀ ಓಹ್ ನೂರ ಹತ್ತಾ ಅಬ್ಬಬ್ಬಬ್ಬಾ ಹ್ಞೂ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಆಯಿತು ಮತ್ತು ನೀವೆಲ್ಲ ಮನೆಗೆಲ್ಲ ಕಳ್ಸಿ ಕೊಡ್ಬೋದಾ ಹೋಮ್ ಡೆಲವರಿ ಏನು ರೀ ಎಷ್ಟು ಎಲ್ಲ ಚ ಚಾರ್ಜ್ ಆದರೂ ಪರವಾಗಿಲ್ಲ ನಾವು ಇಷ್ಟು ಮಂದಿದ್ದು ಅಂತ ನಿಮಗೆ ಮೊದಲೇ ಹೇಳ್ತೀವಿ ಅಷ್ಟು ಕಳ್ಸಿದ್ರೆ ಸಾಕು ಹ್ಞೂ ಆಯ್ತು ನಾನು ನಾಳೆ ಎಷ್ಟೊತ್ತಿಗೆ ಹೇಳ್ಬೇಕು ನಿಮ್ಗೆ ಬೇಕಾಗಿರೋದೆಲ್ಲ ಹೌದು ಹೌದು ಹೌದು ಹ್ಞೂ ರೀ ಆಂ ಐದು ಜನಕ್ಕೆ ಆದ್ರೂ ಸಾಕು ಮತ್ತು ಹೆಚ್ಗೆ ಏನೂ ಬೇಕಾಗಿಲ್ಲ ಆಗಲಿ ಆಗಲಿ ಸರಿ ಇವತ್ತೇನೋ ಹೋಳ್ಗಿ ಇತ್ತು ನಾಳೆಗೇನು ಇರುತ್ತಾ ನಾಳೆನೂ ಇರ್ತದೆ ಬೇಕಂದ್ರೆ ಮಾಡಿ ಕಳಿಸ್ತೀರಲ ಸರಿ ಸರಿ ನ ಐದು ಜನದ್ದು ಹೋಳ್ಗಿ ಊಟ ಆದ್ರೆ ಸಾಕು ನಮಗೆ ಅದು ಇಲ್ಲಿ ಮುಳ್ಗುನ್ನಾಕ್ ಅಂತ ಇದೆಯಲ್ಲ ಅದು ಅಲ್ಲಿಂದ ಫಸ್ಟ್ ಕ್ರಾಸ್ ಅಡ್ರಸ್ಸು ನಾವು ಕಳ್ಸಿ ಕೊಡ್ತೀವಿ ಹ್ಞೂ ರೀ ಹಾಂ ಆಂ ಓಕೆ ಓಕೆ ಸರಿ ಸರಿ ಸರಿ ಧನ್ಯವಾದ ಧನ್ಯವಾದ ಶರಣಾರ್ತಿ ಹಾಂ